ನಿಮ್ಮ ಪ್ರದೇಶದ ಇತಿಹಾಸದ ಮೇಲೆ ರಾಜವಂಶಗಳು ಅಥವಾ ರಾಜರ ಪ್ರಭಾವ ಇದೆಯೇ ನಿಮ್ಮ ಪ್ರದೇಶದಿಂದ ರಾಜ್ಯವನ್ನು ಆಳ್ವಿಕೆ ಮಾಡಿದ ಕೆಲವು ರಾಜರುಗಳು ಅಥವಾ ಬುಡಕಟ್ಟು ಪಾಳೆಗಾರರ ಹೆಸರನ್ನು ಆಳ್ವಿ ಹೇಳುತ್ತೀರಾ ಹೌದು ನಮ್ಮೂರು ಬಳ್ಳಾರಿ ಜಿಲ್ಲೆ ಈಗ ವಿಜಯನಗರ ಜಿಲ್ಲೆ ಆಗೋಗಿದೆ ವಿಜಯನಗರ ಪ್ರಸಿದ್ದವಾದಂತಹ ಒಂದು ಹೆಮ್ಮೆಯ ನಾಡು ಅಂತ ಹೇಳ್ಬೋದು ಅದ್ರಲ್ಲೂ ಕೂಡ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡಿರ್ತಕ್ಕಂತಹ ಒಂದು ಪ್ರದೇಶ ನಮ್ಮ ಬಳ್ಳಾರಿ ಅಂತ ಹೇಳಬಹುದು ಇತಿಹಾಸ ಪ್ರಸಿದ್ಧವಾದಂತಹ ಹಂಪಿ ವಿಶ್ವವಿಖ್ಯಾತವಾದಂಥ ಹಂಪಿ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ತಾಣವನ್ನು ವಹಿಸಿರ್ತಕ್ಕಂಥ ಹಂಪಿ ಅಂಥೇಳ್ಬಹುದು ಇಲ್ಲಿ ಪ್ರಮುಖವಾಗಿ ವಿಜಯನಗರವನ್ನು ನಮ್ದು ವಿಜಯನಗರ ಅಂತ ಊರು ಅಲ್ಲಿ ಶ್ರೀ ಕೃಷ್ಣದೇವರಾಯ ಆಮೇಲೆ ಹರಿಹರ ಹಕ್ಕ ಬುಕ್ಕರು ಆಳ್ವಿಕೆ ಮಾಡಿರ್ತಕ್ಕಂತಹ ಒಂದು ಏ ಹೇಳ್ಬೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅಂತ ಹೇಳ್ಬೋದು ಪ್ರಮುಖವಾಗಿ ಹಂಪಿಯಲ್ಲಿರತಕ್ಕಂಥ ಒಂದು ಐತಿಹಾಸಿಕ ತಾಣ ಜೊತೆಗೆ ಅಲ್ಲಿರ್ತಕ್ಕಂಥ ಶಿಲ್ಪಕಲೆಗಳ ತವರೂರು ಕರ್ನಾಟಕ ಶಿಲ್ಪಕಲೆಗಳ ತವರು ಹೊಯ್ಸಳ ಹೊಯ್ಸಳ ಅಂತ ಹೇಳ್ಬೋದು ಆದರೆ ಹಂಪಿ ಕೂಡ ಶಿಲ್ಪಕಲೆ ತವರು ಅಂತ ಏನು ತಪ್ಪಾಗಲ್ಲ ಶ್ರೀ ಕೃಷ್ಣದೇವರಾಯ ಆಳ್ವಿಕೆ ಮಾಡಿರತಕ್ಕಂತಹ ಒಂದು ಪ್ರಸಿದ್ಧವಾದಂತಹ ದಕ್ಷಿಣ ಭಾರತ ಅದರಲ್ಲೂ ಕೊಡ ವಿಜಯನಗರ ಅಂತ ಹೇಳ್ಬೋದು ಶ್ರೀ ಕೃಷ್ಣದೇವರಾಯನ ಕೊಡುಗೆ ನೀರಾವರಿ ವ್ಯವಸ್ಥೆಯನ್ನು ನಮ್ಮೂರಿಗೆ ಕೂಡ ಹರಪನಹಳ್ಳಿ ತಾಲ್ಲೂಕು ದುರ್ಗಾವತಿ ಗ್ರಾಮ ಇತಿಹಾಸದಲ್ಲಿ ಕೂಡ ಉಲ್ಲೇಖವಾಗಿದೆ ಅಲ್ಲಿರತಕ್ಕಂತಹ ರಾಮರಾಮೇಶ್ವರಲಿಂಗ ದೇವಸ್ಥಾನವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಕಟ್ಟಿಸಿರತಕ್ಕಂತಹ ಇತಿಹಾಸ ಹೇಳುತ್ತೆ ಇಲ್ಲಿ ವಿಶೇಷವಾಗಿ ಇನ್ನೊಂದು ಹೇಳ್ಬೇಕು ಅಂತಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀ ಕೃಷ್ಣ ದೇವರಾಯ ಎಲ್ಲ ಹಳ್ಳಿಗಳಲ್ಲೂ ಕೂಡ ದೇವಸ್ಥಾನ ಗುಡಿ ಗೋಪುರಗಳನ್ನು ಕೆರೆಗಳನ್ನು ಕಟ್ಟಿಸಿದನೆಂದೇ ಹೇಳುವಂತಹ ಹಲವು ಇತಿಹಾಸಕಾರರು ಹೇಳ್ತಾರೆ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ವಿಶೇಷವಾದಂಥ ಒಂದು ವ್ಯವಸ್ಥೆಯ ವ್ಯವಸ್ಥಿತವಾದಂತಹ ಒಂದು ರಾಜಗೋಪುರ ಅಲ್ಲಿ ವಿರೂಪಾಕ್ಷ ದೇವಾಲಯ ದೇವರಲ್ಲಿ ಗುಡಿಯಲ್ಲಿ ದೇವಸ್ಥಾನದಲ್ಲಿ ಇರತಕ್ಕಂತಹ ರಾಜಗೋಪುರ ಕಣ್ಮನ ಸೆಳೆಯುವಂತಹ ಇತಿಹಾಸಕಾರು ಕುತೂಹಲಕ ಕುತೂಹಲದಿಂದ ನೋಡುವಂತಹ ರಾಜಗೋಪುರಗಳು ಮಾರುಕಟ್ಟೆಗಳು ಇತರೆ ವ್ಯವಸ್ಥಿತ ವ್ಯವಸ್ಥಿತವಾಗಿರತಕ್ಕಂತಹ ನವರಾಪ್ ನಗರ ರೀತಿಯಲ್ಲಿ ನಿರ್ಮಿಸಕ್ಕಂಥ ಹಂಪಿಯು ಪ್ರಸಿದ್ಧಿಯನ್ನು ಪಡೆದಿದೆ ಜೊತೆಗೆ ನವ ಪ್ರದೇಶದಲ್ಲಿ ಹೆಚ್ಚು ಪ್ರಭಾವವನ್ನು ಬೀರತಕ್ಕಂಥ ರಾಜ ಎಂತಂದ್ರೆ ಅದು ಶ್ರೀ ಕೃಷ್ಣದೇವರಾಯ ಶ್ರೀ ಕೃಷ್ಣದೇವರಾಯರು ಹೇಳೋದೇ ಬೇಡ ಅವರು ಆಂಧ್ರ ಭೋಜ ಕರ್ನಾಟಕ ರಮಾ ರಮಣ ಅಂತಕ್ಕಂಥ ಬಿರುದನ್ನು ಪಡೆದಕ್ಕಂತಂತಹ ರಾಜ ಅವರು ಕನ್ನಡದ ಕಣ್ಮಣಿ ಕೂಡ ಅಂತಂದರೆ ಹೇಳಿದ್ರೆ ತಪ್ಪಾಗಲಾರದು ಏಕಂತಂದ್ರೆ ಕನ್ನಡದ ಅಭಿಮಾನಿ ಕನ್ನಡವನ್ನು ಭುವನೇಶ್ವರಿಯನ್ನು ಜೈ ಭುವನೇಶ್ವರಿ ಅಂತಕ್ಕಂತಹ ಘೋಷವಾಕ್ಯದ ಮೂಲಕ ಕನ್ನಡವನ್ನು ಕರ್ನಾಟಕವನ್ನು ಎತ್ತರೆತ್ತರಕ್ಕೆ ಕೊಂಡೊಯ್ತಕ್ಕಂಥ ಅಂತ ಮಹಾನ್ ಸಾಮ್ರಾಟ ನಮ್ಮ ಶ್ರೀ ಕೃಷ್ಣದೇವರಾಯ ಅಲ್ವ ಅಂತ ಹೇಳ್ಬಹದು ಇನ್ನುಆಂಧ್ರ ಆಂಧ್ರದ ಭೋಜ ಅಂದರೆ ಆಂಧ್ರದಲ್ಲೂ ಕೂಡ ತನ್ನ ಗ ಕೃತಿಯನ್ನು ಬರೆದು ಜಾಂಬವತಿ ಕಲ್ಯಾಣ ಹಲವಾರು ಕೃತಿಗಳನ್ನ ಬರೆದು ಹೆಸರುವಾಸಿಯಾದಂತಹ ಶ್ರೀ ಕೃಷ್ಣದೇವರಾಯ ನಮ್ಮ ನಮಗೆ ಹೆಚ್ಚಿನದಾಗಿ ಪ್ರಭಾವ ಬೀರಿದ್ದಾರೆ ಅಂತ ಹೇಳಬಹುದು ಜೊತೆಗೆ ಬುಡಕಟ್ಟು ಪಾಳೇಗಾರರೆಂದ್ರೆ ಹೆಸರೇ ಹೇಳಬಹುದು ಅಂತಂದ್ರೆ ಚಿತ್ರದುರ್ಗ ಪಾಳೇಗಾರರು ಕೂಡ ಶ್ರೀ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ರು ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದವ್ರಿಗೆ ಸಾಮಂತರಾಗಿರತಕ್ಕಂತಹ ಚಿತ್ರದುರ್ಗದ ಪಾಳೇಗಾರರು ಅದರಲ್ಲಿ ಹೇಳ್ಬೇಕೂಂದ್ರೆ ವೀರ ಮದಕರಿ ಅಂತ ಹೇಳಬಹುದು ಜೊತೆಗೆ ಹರಪನಹಳ್ಳಿ ಕೋಟೆವರೆಗೆ ಇರತಕ್ಕಂಥ ಅಂಪಣ್ಣ ಆಗಿರ್ಬೋದು ಹಲವಾರು ಪಾಳೇಗಾರರು ಕೂಡ ಬುಡಕಟ್ಟು ಪಾಳೇಗಾರರನ್ನು ನಾವು ಹೆಸರು ಹೆಸರು ನೆನಪಿಟ್ಕೊಂಡಿದ್ದೀವಿ ಅಂತ ಹೇಳಬಹುದು ಇದಿಷ್ಟೂ